ನಾನು ಹುಟ್ಟಿದ್ದು ಸಾವಿರ್ದ ಒಂಬೈನೂರಾ ತೊಂಬತ್ತೆರಡ್ರಲ್ಲಿ ಜೂನ್ ಫಸ್ಟು ನಮ್ಮ ತಂದೆ ಕೇಶ್ವಪ್ಪ ತಾಯಿ ರತ್ನಮ್ಮ ಹುಟ್ಟಿದ ಸ್ಥಳ ಕಮ್ಮಸಂದ್ರ ಹೊಸಕೋಟೆ ತಾಲ್ಲೂಕು ನಾನು ಉ ಹುಟ್ದಾಗ ನಮ್ಮ ತಾಯಿ ಹಾಲು ಕುಡಿದಿಲ್ಲ ಅವರು ಏನೋ ಹುಷಾರು ಇಲ್ದಿರೋ ಅವ್ರು ತುಂಬಾನೇ ಕಷ್ಟ ಬಿದ್ದು ನಮ್ಮ ಅಜ್ಜಿಗಳೆಲ್ಲ ಸಾಕಿದ್ರು ನಾನು ಅಂಗನ್ವಾಡಿಗೆ ಸೇರ್ಸಿದ್ರು ಸ್ವಲ್ಪ ದೊಡ್ಡೋಳು ಆದಮೇಲೆ ಆಮೇಲೆ ಅಂಗನ್ವಾಡಿ ಮುಗಿದ ಮ್ಯಾಗೆ ಪ್ರೈಮರಿ ಸ್ಕೂಲ್ ಕಮ್ಮಸಂದ್ರದಲ್ಲೇ ಓದ್ದೆ ಏಳ್ನೇ ಕ್ಲಾಸ್ ಗಂಟ ಓದ್ದೆ ಅಲ್ಲಿ ಟೀಚಸ್ ಎಲ್ಲ ತುಂಬಾನೇ ಪ್ರೀತಿ ಮಾಡ್ತಾ ಇದ್ರು ನಾನು ಅವ್ರಿಗೆ ತುಂಬಾನೇ ಗೌರವ ಕೊಡ್ತಾ ಇದ್ದೆ ಈಗಲೂ ಅವ್ರು ನಮ್ಮ ಕಾಂಟೆಕ್ಟಲ್ಲಿ ಅವ್ರೆ ಈಗಲೂ ಎಲ್ಲಾರ ಸಿಕ್ಕಿದ್ರೆ ಮಾತಾಡಿಸ್ತೀವಿ ಪ್ರೈಮರಿ ಸ್ಕೂಲ್ ಆದಮೇಲೆ ಬೆನ್ಗಾನಳ್ಳಿಗ್ಹೋದ್ವಿ ಪ್ರೌಢ ಶಾಲೆ ಅಲ್ಲಿನೂ ಅಷ್ಟೇ ಒಳ್ಳೇ ಎಜುಕೇಷನ್ ಕೊಟ್ಟರು ನಾವು ಎಜುಕೇಷನ್ನು ತುಂಬಾನೇ ಬಳಸಿಕೊಂಡ್ವಿ ಎಸ್ ಎಲ್ ಸಿ ಮುಗಿಯೋ ತನಕ ನಾನು ಅಲ್ಲೇ ಬೆಣಗನ ಹಳ್ಳಿಗೆ ಹೋಗ್ತಾ ಇದ್ದೆ ಅಲ್ಲಿ ಬಸ್ಸು ಎಲ್ಲ ಏನೂ ಅನುಕೂಲ ಇರ್ಲಿಲ್ಲ ಆದ್ರೂನೂ ಒಳ್ಳೆ ಸ್ಕೂಲು ಒಳ್ಳೆ ಎಜುಕೇಷನ್ನು ನಮ್ಮ ತಂದೆನೂ ಅಲ್ಲೇ ಕೆಲ್ಸ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಅಲ್ಲೇ ಹೋಗಿಬಿಟ್ಟು ನಾವು ಸೇರಿಕೊಂಡಿದ್ದು ಎಸ್ ಎಲ್ ಸಿ ಮುಗೀತು ಎಸ್ ಎಲ್ ಸಿ ಮುಗಿದು ನಮ್ಮ ತಂದೆ ನಮಗೆ ಯಾವುದೇ ನೋವು ಬರದಂಗೆ ನೋಡ್ಕೊಂಡು ಒಂದು ಬಟ್ಟೆ ಬರೇ ಏನೇ ಇರಲಿ ಒಂದು ಕಷ್ಟ ಸುಖ ಎಲ್ಲ ಏನೂ ಗೊತ್ತಾಗದಂಗೆ ಸಾಕಿದ್ರು ನಮ್ಮ ಅಜ್ಜಿ ಅಂತ ನಮ್ಮ ಅಜ್ಜಿಗಂತೂ ನನ್ನ ಕಂಡರೆ ತುಂಬಾನೇ ಇಷ್ಟ ಅಷ್ಟು ಪ್ರೀತಿಯಿಂದ ಬೆಳೆಸಿದ್ರು ಎಸ್ ಎಲ್ ಸಿ ಮುಗಿದು ಕಾಲೇಜಿಗೂ ಸೇರಿಕೊಂಡೆ ಸುಲಿಬೆಲೆಯಲ್ಲಿ ಸುಲಿಬೆಲೆಯಲ್ಲಿ ಪಸ್ಟ್ ಪಿ ಯು ಸಿ ಸೇರಿಕೊಂಡೆ ಅರ್ಧ ಓದ್ ಅರ್ಧ ವರ್ಷ ಓದ್ದೆ ಅರ್ಧ ವರ್ಷ ಓದ್ಮೇಲೆ ಹಂಗೇ ಮದುವೆ ಪಿಕ್ಸ್ ಮಾಡಿಬಿಟ್ರು ನಮ್ಮ ಮಾವನ ಜೊತೆ ಓದೋಕ್ಕೆ ತುಂಬಾನೇ ಇಷ್ಟ ಇತ್ತು ಬಲವಂತದಿಂದ ಮದುವೆ ಇದು ಮಾಡಿದ್ರು ಓದ್ಬೇಕು ಅಂತ ತುಂಬಾನೇ ಹಠ ಇತ್ತು ತುಂಬಾನೇ ಕಷ್ಟ ಆ ಟೈಮಲ್ಲಿ ನಾನು ಓದ್ಬೇಕು ಅಂತ ಅವರು ಮದುವೆ ಮಾಡಿದ್ರು ಎರ್ಡು ಸಾವಿರ್ದ ಹದ್ನೆಂಟು ಎರ್ಡು ಸಾವಿರ್ದ ಎಂಟರಲ್ಲಿ ಮದುವೆ ಮಾಡಿದ್ರು ಮದುವೆ ಮಾಡಿ ಆರು ವರ್ಷ ಮಕ್ಕಳೇ ಇರಲಿಲ್ಲ ಆಮೇಲೆ ದೇವ್ಸ್ಥಾನಗಳು ಅಲ್ಲಿ ಇಲ್ಲಿ ಎಲ್ಲಾ ಹೋಗಿ ಇದು ಮಾಡಿದ್ವಿ ಏನು ಮಾಡಿದ್ರುನೂ ಅದು ಸಕ್ಸಸ್ ಆಗಿಲ್ಲ ಮತ್ತೆ ಆಸ್ಪತ್ರೆ ಇತ್ತು ಅಲ್ಲಿ ಹೋಗಿದ್ವಿ ಯಾರೋ ಹಿಂಗೇ ಪರಿಚಯ ಇರೋರು ಕರ್ಕೊಂಡು ಹೋದ್ರು ಅಲ್ಲೆಲ್ಲ ತೋರಿಸಿ ಎಲ್ಲ ಚೆಕ್ ಮಾಡಿಸಿದ ಮೇಲೆ ಅಲ್ಲಿ ಟ್ರೀಟ್ಮಿಂಟು ಕೊಟ್ಟರು ಆಗ ಮದುವೆ ಆಗಿ ಆರು ವರ್ಷ ಆಗಿತ್ತು ಐದು ಕಂಪ್ಲೀಟ್ ಆಗಿ ಆರು ವರ್ಷ ಆಗಿತ್ತು ಆವಾಗ ಪ್ರಗ್ನೆಂಟ್ ಆದೆ ಅದಕ್ಕೆ ಮುಂಚೆನೇ ತುಂಬಾನೇ ಕಷ್ಟ ಬಿ ಪಟ್ಟಿದ್ದೆ ಹಾಸ್ಪಿಟ್ಲು ಅದು ಇದು ಸ್ಕ್ಯಾನು ಟಾಬ್ಲೆಟ್ಸು ಎಲ್ಲ ಆಮೇಲೆ ಎರಡು ತಿಂಗಳು ಕಂಪ್ಲೀಟ್ ಆಯ್ತು ಸ್ಕ್ಯಾನ್ ಮಾಡಿದ್ರು ಮಗು ಚೆನ್ನಾಗಿ ಬೆಳವಣಿಗೆ ಆಗೋಲ್ಲ ಅದು ಮೂಗು ದ್ವಾರ ಇಲ್ಲ ಹಾಗೆ ಹೀಗೆ ಏನೋ ತೊಂದರೆ ಮಗು ಅಪ್ರೆಷನ್ ಮಾಡಿಸ್ಬೇಕು ಅಂಥೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಇನ್ನು ಒಂದು ಆಸ್ಪತ್ರೆಯಲ್ಲಿ ತೋರ್ಸಿದ್ವಿ ಅಲ್ಲೂನೂ ಅದೇ ಥರ ಹೇಳಿದ್ರು ಮಣಿಪಾಲಿಗೆ ಹೋದ್ವಿ ಮಣಿಪಾಲಲ್ಲಿ ಸ್ಕ್ಯಾನ್ನಿಂಗ್ ಮೂರು ಸಲ ಮಾಡಿದ್ರು ಅಲ್ಲೂನೂ ಚೆನ್ನಾಗಿ ಹುಟ್ಟೋಲ್ಲ ಅಂತ ಹೇಳಿದ್ರು ಆದ್ರೂನು ನಾವು ಹಠ ಮಾಡಿ ಇದು ಬೇಕೇ ಬೇಕು ಎರಡು ಮೂರು ಸಲ ಅಪ್ರೆಶನ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ ಆಗ ಒಂದು ನಿದಾ ಆಯ್ತು ಒಂದು ಆಂಜನೇಯನ ದೇವಸ್ಥಾನ ಇದೆ ಇಲ್ಲಿ ಈ ಬಿಳಿ ಶಿವಾಲಯಲ್ಲಿ ಅಲ್ಲೋಗಿ ಹೂ ಕೇಳೋಣ ಅಲ್ಲೇನನ ಹೂ ಕೊಟ್ಟರೆ ದೇವರು ಇದು ಮಾಡೋಣ ಅದೇ ನಮ್ಮ ಡಿಸೈಡ್ ಆಗಿತ್ತು ಸರಿ ಅಂತ ಅಂದ್ಬಿಟ್ಟು ಒಂದು ಸಲ ಆಟೋ ಮಾಡ್ಕೊಂಡು ಹೋದ್ವಿ ಬಿಳಿಶಿವಾಲಯ ಆಂಜನೇಯ ದೇವಸ್ಥಾನಕ್ಕೆ ತುಂಬನೇ ನೋವಲ್ಲಿತ್ತು ಆ ಟೈಮ್ ಪರಿಸ್ಥಿತಿ ನಮ್ಮ ತಂದೆ ಕೇಳಿದ್ರು ಸ್ವಲ್ಪ ಹೂವು ಕೊಟ್ತು ಆಮೇಲೆ ನಮ್ಮ ತಾಯಿ ನಾವು ಕೇಳಿದ್ವಿ ಆಗ ದೇವ್ರು ಪ್ರಸಾದ ಕೊಟ್ತು ಆಗ ಡಿಸೈಡ್ ಮಾಡಿದ್ವಿ ಡಾಕ್ಟರ್ಸ್ ಏನೇ ಹೇಳಿದ್ರು ಪರವಾಗಿಲ್ಲ ನಮಗೆ ಮಗು ಬೇಕೇ ಬೇಕಾಗೈತೆ ಅಂತ ಹೇಳ್ಬಿಟ್ಟು ಡಾಕ್ಟ್ರ ಹತ್ರ ಹೋದ್ವಿ ನಿಮ್ದೇನೂ ಪ್ರಾಬ್ಲಮ್ ಇಲ್ಲ ನಮಗೆ ಎಂಥ ಮಗುವಾದ್ರೂ ಪರವಾಗಿಲ್ಲ ನಿಮ್ಮದು ನಿಮ್ಮ ಮೇಲೆ ಏನೂ ನಾವು ಹೊರ್ಸೋಲ್ಲ ನಮ್ಗೆ ಆ ಮಗು ಬೇಕೇ ಬೇಕು ನೀವು ಆದಷ್ಟು ಟ್ರೀಟ್ಮೆಂಟ್ ಕೊಡಿ ಎಂಥ ಮಗು ಆದ್ರೂ ಹುಟ್ಟಲಿ ನಾವು ಸ್ವೀಕಾರ ಮಾಡೋಕ್ಕೆ ತಯಾರಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ವಿ ಆವಾಗ ಅವ್ರು ನನ್ನ ಏನು ಮಾಡಿದ್ರು ಸರಿ ಅಂತ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟರು ದಿನ ಕಳೆದಂತೆ ಒಂಬತ್ತು ತಿಂಗಳು ಕಳೆದೇ ಹೋಯ್ತು ಡಿಲವರಿಗೆ ಮಿಷಿನ್ ಆಸ್ಪತ್ರೆಗೆ ಹೋದ್ವಿ ಮಿಷಿನ್ ಆಸ್ಪತ್ರೆಲ್ಲೇ ಡಿಲವರಿ ಆಯ್ತು ಮಗು ತುಂಬಾನೇ ಚೆನ್ನಾಗಿತ್ತು ಡಾಕ್ಟರ್ಸ್ ಎಲ್ಲ ಖುಷಿ ಪಟ್ಟರು ಮಗುನ್ನ ನೋಡಿ ತುಂಬಾನೇ ಚೆನ್ನಾಗಿತ್ತು ಆ ಮಗು ನನ್ಗಂತೂನು ಮಗುನ್ನ ನೋಡಿ ತುಂಬಾನೇ ದುಃಖ ಆಯ್ತು ಡಾಕ್ಟರ್ಸ್ ಎಲ್ಲ ಆ ಥರ ಹೇಳಿದ್ರು ನಾನು ಕಳ್ಕೊಂಡು ಬಿಡ್ತಾ ಇದ್ದೆ ದೇವರು ನನ್ನ ಭಾಗದಲ್ಲಿ ಇದ್ದಾನೆ ಅಂತ ಅಂದ್ಬಿಟ್ಟು ತುಂಬಾನೇ ಖುಷಿ ಆಯ್ತು ಹಾಗೆ ಅವನು ದೊಡ್ಡೋನಾದ ಅವನು ಒಂದು ಎರಡು ಮೂರು ವರ್ಷ ಆದಮೇಲೆ ಇನ್ನೊಬ್ಬ ಮಗ ಹುಟ್ದ ಅವನು ನಿಖಿಲ್ ಅವನು ತುಂಬಾನೇ ಚೆನ್ನಾಗಿದಾನೆ ತುಂಬಾನೇ ಹುಷಾರು ದೊಡ್ಡ ಮಗನ್ಗಿಂತ ಇವ್ನು ತುಂಬಾನೇ ಹುಷಾರಿದಾನೆ ಅವನದು ಡೇಟ್ ಆಫ್ ಬರ್ತ್ ದೊಡ್ಡವನದು ಸಾವಿರ್ದ ಒಂಬೈನೂರ ಹದಿಮೂರು ಜೂನ್ ಇದು ಸಾವಿರ್ದ ಒಂಬೈನೂರ ಹದಿಮೂರು ನವೆಂಬರ್ ಇಪತ್ಮೂರು ಚಿಕ್ಕವ್ನು ಸಾವಿರ್ದ ಒಂಬೈನೂರ ಹದ್ನೈದು ಅಕ್ಟೋಬರ್ ಹದ್ನಾರು ರೀಸೆಂಟಾಗಿ ಅವನ್ದೂ ಬರ್ತ್ ಡೇ ಆಯ್ತು ತುಂಬಾನೇ ಚೆನ್ನಾಗಿದೆ ಪ್ಲ್ಯಾಮಿಲಿ ನಾವೂನು ಈಗ ಹಸುಗಳು ಕಟ್ಕೊಂಡಿದೀವಿ ವ್ಯವಸಾಯ ಮಾಡ್ತೀವಿ ಓದು ಕಂಪ್ಲೀಟ್ ಆಗಿದ್ದಿದ್ರೆ ತುಂಬಾ ಓದಿದ್ದಿದ್ರೆ ಯಾವುದಾದ್ರೂ ಜ್ವಾಬ್ ಆದ್ರೂ ಮಾಡ್ಬೌದಾಗಿತ್ತು ನಾವು ಇವಾಗ ಯಾವ ಜ್ವಾಬ್ ಮಾಡೋಕ್ಕೂನು ಓದಿಲ್ಲ ಆದ್ರಿಂದ ಹಸುಗಳು ಸಾಗಾಣಿಕೆ ಮಾಡ್ತಾ ಇದ್ದೀವಿ ಆದ್ರಿಂದ ತುಂಬಾನೇ ಕಷ್ಟವೂ ಇದೆ ಅದರಿಂದ ಲಾಭವೂ ಇದೆ ಯಾವುದೊ ಒಂದು ಮಾಡೋಕ್ಕೆ ಒಂದು ವೃತ್ತಿ ಅಂತ ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ತಂದೆ ತಾಯಿಗೆ ಇಬ್ಬರು ನಾನು ನಮ್ಮ ಅಣ್ಣ ನಮ್ಮ ಅಣ್ಣ ಪ್ಲೋರ್ ಮಿಲ್ ಹಾಕ್ಕೊಂಡು ಅವನು ಮದುವೆ ಆಯ್ತು ಅವನ್ಗೂ ಎರಡು ಮ ಗಂಡು ಮಕ್ಳಿದಾರೆ ಅವ್ರ ಮಕ್ಳುನೂ ಒಳ್ಳೆ ಚೆನ್ನಾಗಿ ಓದ್ತಾ ಇದ್ದಾರೆ ಅವರು ಊರಲ್ಲಿ ಇದ್ದಾರೆ ನಮ್ಮ ತಂದೆ ತಾಯಿನೂ ಊರಲ್ಲಿದ್ದಾರೆ ಅವ್ರಿಗೂನು ಈಗ ನಾನು ಕಷ್ಟ ಪಟ್ಟು ಮಕ್ಕಳಿಲ್ಲ ಅಂತ ಅಂದ್ಬಿಟ್ಟು ಮಗು ಆಗಿದಕ್ಕೆ ಅವ್ರಿಗೂ ಒಂದು ಖುಷಿ ಇದೆ ಮಕ್ಳನ್ನ ನೋಡಿ ನನಗೂ ಒಂದು ಆಧಾರ ಆಯ್ತು ಮಕ್ಕಳು ಆಗಿದಕ್ಕೆ ಅದು ನನ್ನ ಲೈಫಲ್ಲಿ ಮರೆಯೋಕ್ಕೆ ಆಗೋಲ್ಲ ದೇವ್ರು ಕೊಟ್ಟ ಒಂದು ಗಿಫ್ಟು ಅಂತ ಹೇಳ್ಬೋದು ನಮ್ಮ ಅಮ್ಮನ ತಮ್ಮನ್ನೇ ನಾನು ಮದುವೆ ಆಗಿರೋದು ಅವರು ಸ್ವಲ್ಪ ಸೈಲೆಂಟು ನಮ್ಮ ತಂದೆ ಈಗ ವ್ಯವಸಾಯ ಮಾಡ್ತಾ ಇದ್ದಾರೆ ವ್ಯವಸಾಯ ಮಾಡಿ ಈಗ ಕಮ್ಮಸಂದ್ರದಲ್ಲೇ ವ್ಯವಸಾಯ ಮಾಡ್ತಾ ಇದ್ದು ತೆಂಗು ತುಂಬ ಬೆಳೀತಾರೆ ಇವಾಗ ಹುಣ್ಸೆ ಗಿಡಗಳು ಇಟ್ಟವ್ರೆ ಮೊದಲಿಂದೂ ಇತ್ತು ಈಗ ಅದು ಕಡಿಮೆ ಆಗಿದ್ವು ಅಂತ ಅಂದ್ಬಿಟ್ಟು ಈಗ ಹೊಸ್ದಲ್ಲಿ ಇಟ್ಟವ್ರೆ ಬಾವಿ ತೆಗೆದವ್ರು ಒಳ್ಳೆ ನೀರು ಸಿಕ್ಕಿದೆ ತುಂಬಾನೇ ಚೆನ್ನಾಗಿದೆ ಮೊದ್ಲಿಗೂ ಇವಕ್ಕೂನು ನೋಡ್ತಾ ಇದ್ರೆ ತುಂಬಾನೇ ಖುಷಿ ಇದೆ ಏನಾದ್ರು ಕಷ್ಟ ಅಂತ ಬಂದಾಗ ಏನಕಪ್ಪ ಈ ಜೀವ್ನ ಬೇಡ ಅನ್ನೋ ಮಟ್ಟಕ್ಕೆ ಬಂದು ಬಿಡ್ತೀವಿ ಆಮೇಲೆ ನಾವು ಅದನ್ನು ಎದುರಿಸಿ ನಿಂತಾಗ ಇಷ್ಟೇ ಜೀವನ ಅಂತಂತಂದ್ಬಿಟ್ಟು ನಾವು ತಿಳ್ಕೊಳೋದು ತಪ್ಪು ನಾವು ಜೀವ್ನದಾಗೆ ಮುಂದೆ ಬರಬೇಕು ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗ್ಬೇಕು ಏನೇ ಬರಲಿ ನಾವು ಎದ್ರುಸ್ತೀವಿ ಅನ್ನೋದು ನಮ್ಮ ಮನ್ಸಲ್ಲಿ ಇಟ್ಕೊಳ್ಬೇಕು ಅದನ್ನು ಮನ್ಸಲ್ಲಿ ಇಟ್ಕೊಂಡು ನಾವು ಮುಂದೆ ಹೋದ್ರೆ ನಮ್ಮ ಫಲಿತಾಂಶ ಯಾವತ್ತಿದ್ರೂ ಸಕ್ಸಸ್ ಆಗೇ ಆಗುತ್ತೆ ದೇವ್ರ ಕೃಪೆ ನಮ್ಗೆ ಇರೇ ಇರುತ್ತೆ ಯಾವುದೇ ನಾವು ಮಾಡಬೇಕು ಅಂತಂದ್ರೆ ಒಳ್ಳೆ ಕೆಲಸ ಮಾಡಬೇಕು ನಿಯತ್ತಾಗಿರಬೇಕು ನಾವು ಇಷ್ಟೇ ನಿಯತ್ತಾಗಿ ಇದ್ರೆ ಆ ದೇವ್ರತ್ರ ಲೆಕ್ಕ ಇರುತ್ತೆ ಜನಗಳಿಗೆ ನಾವು ಆ ನಿಯತ್ತು ಆ ಲೆಕ್ಕ ನಾವು ಕೊಡೋಕ್ಕೆ ಆಗೋಲ್ಲ ಅದೇ ದೇವ್ರಿಗೆ ಹತ್ತಿರ ನಾವು ಕೊಟ್ರೆ ಆ ದೇವರು ಎಂದಿದ್ರೂ ನಮ್ಮ ಕೈ ಹಿಡ್ತಾನೆ ಕೊನೆಗಾಲದಲ್ಲಿ ಆದ್ರೂನು ಲಾಶ್ಟ್ ಮೂಮೆಂಟಲ್ ಆದರೂ ಬಂದು ನಮ್ಮನ್ನು ಮೇಲಕ್ಕೆ ಎತ್ತಾನೆ ಅನ್ನೋ ಒಂದು ಭರವಸೆ ಒಂದು ದೃಢ ನಿರ್ಧಾರ ತೊಗೊಂಡು ನಾವು ಜೀವನ ಮಾಡಬೇಕು ಇದೆ ನಾನು ಎಲ್ಲರ್ಗುನೂ ಹೇಳುವಂತದ್ದು ಮಾತು ಅಂತಂದ್ರೆ ನಾನು ಇಷ್ಟ ಪಟ್ಟಂತೆ ಹೇಳ್ತೀನಿ ನೀವು ಎಂದುಕ್ಕೂನು ನಾವು ಹಿಂಗೆ ಆಗಿಬಿಡ್ತು ಅಂತಂದ್ಬಿಟ್ಟು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂ ಬಿಟ್ರೆ ಅದು ಕಷ್ಟ ನಾವು ಅದನ್ನೇ ಒಂದು ಛಾಲೆಂಜಾಗಿ ತೊಗೊಂಡು ನಾವು ಮುಂದೆ ಹೋಗಿ ನಮ್ಮನ್ನು ಯಾರು ಕೀಳಾಗಿ ನೋಡ್ತಾರೋ ಅವ್ರ ಮುಂದೆ ನಾವು ಒಂದು ಇದಾಗಿ ನಿಂತ್ಕೊಳ್ಬೇಕು ಆಗ ಆ ಜೀವ್ನಕ್ಕೂ ಜೀವನ ಮಾಡೋದಕ್ಕೂನೂ ಒಂದು ಹೆಸ್ರಿರುತ್ತೆ ಒಂದು ಚೇಂಜ್ ಇರುತ್ತೆ ಒಂದು ಒಂದು ದೃಢ ಇರೋತ್ತೆ ಇದ್ರಿಂದ ನಾನೆಲ್ಲರ್ಗೂನೂ ಅದೇ ಹೇಳೋದು ಕಷ್ಟ ಅಂದಿದ ತಕ್ಷಣ ಒಂದತ್ರ ಇದು ಮಾಡಬೇಡ್ರಿ ಅದು ಚಾಲೆಂಜಾಗಿ ತೊಗೋಳ್ಳಿ ಅದು ಪೇಸ್ ಮಾಡಿ ಅಂತ ಹಂಗೆ ಅಂದಿದಕ್ಕೆ ನನ್ನ ಮಕ್ಕಳೇ ನನಗೆ ಸಾಕ್ಷಿ ದೇವರು ಕೊಟ್ಟಿರೋ ಮಕ್ಕಳು ಆ ಮಕ್ಕಳ ಆರೋಗ್ಯ ಏರು ಪೇರು ಆರೋಗ್ಯ ಅಂತಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರ್ತೈತೆ ಆದ್ರೂನು ಅದನ್ನು ಪೇಸ್ ಮಾಡ್ಕೊಳ್ಬೇಕು ಮಗುವೇ ಚೆನ್ನಾಗಿ ಹುಟ್ಟೊಲ್ಲ ಅಂಥೇಳಿದ್ರು ಆ ದೇವರು ನಮ್ಗೆ ಆ ಮಗು ಚೆನ್ನಾಗೇ ಕೊಟ್ಟ ಅದರಿಂದ ನಾನು ಎಲ್ರಿಗೂ ಹೇಳೋದು ಡಾಕ್ಟರ್ ನಂಬೇಡಿ ಅಂತಲ್ಲ ನಮ್ಮ ಹಣೆಬರ ಯಾವುದು ಸರಿ ಯಾವುದು ತಪ್ಪು ಅಂತ ಅನ್ನೋದು ಆ ಟೈಮಿಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಬೇಗ ಇದ್ದಕಿದ್ದಂಗೆ ನಾವು ನಿರ್ಧಾರಗಳು ಮಾಡೋಕ್ಕೆ ಹೋಗ್ಬಾರ್ದು ಏನೇ ಆಗಲಿ ಒಂದು ಸ್ವಲ್ಪ ತಾಳ್ಮೆ ಇರಬೇಕು ತಾಳ್ಮೆಯಿಂದ ಅದನ್ನು ನಾವು ಗೆಲ್ಲಬೇಕು ದೇವ್ರು ಮೇಗೆ ನಂಬಿಕೆ ಇಡಬೇಕು ದೇವ್ರು ನಂಬಬೇಕು ಆ ದೇವರೇ ನಮ್ಮನ್ನು ಒಳ್ಳೆ ದಾರಿಗೆ ತೊಗೊಂಬರೋದು ನೀವುನೂ ಅಷ್ಟೇ ಒಳ್ಳೆ ನಿರ್ಧಾರ ತೊಗೊಂಡು ಮಾಡ್ಕೊಳ್ಬೇಕು ನಮ್ಮ ತಂದೆ ನಮ್ಗೆ ಅದೇ ಹೇಳೋದು ದೇವ್ರ ನಂಬು ದೇವರೇ ಎಲ್ಲ ನಾವು ಏನೇ ಮಾಡಲಿ ದೇವ್ರ ಕರುಣೆ ಇರಬೇಕು ಅಂತ ಹೇಳ್ಬಿಟ್ಟು ಅದರಿಂದ ನಾನು ತುಂಬಾನೇ ದೇವ್ರ ನಂಬ್ತೀನಿ ದೇವ್ರ ನಂಬಿದ್ರೆ ನಮಗೆ ಯಾವತ್ತೂ ಕೈ ಬಿಡೋಲ್ಲ ನಾವು ಮಕ್ಳು ಆಗಿದ್ದಾಗಲೂ ಅಷ್ಟೇ ವಾರ ವಾರ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಸೋಮೇಶ್ವರನ ದೇವಸ್ಥಾನಕ್ಕೆ ನಮ್ಮ ಅಪ್ಪ ಅವರ ಅಜ್ಜಿ ಅವ್ರು ಒಬ್ರು ಇದ್ರು ವಯಸ್ಸಾಗಿತ್ತು ಅವ್ರು ಕರಕೊಂಡೋಗ್ತಾ ಇದ್ರು ಉಪವಾಸ ಎಲ್ಲಾ ಮಾಡಿಸ್ತಿದ್ರು ಹಬ್ಬಗಳಾಗ ಉಪ್ವಾಸ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಅಂದ್ಬಿಟ್ಟು ನಮ್ಗೆ ಆಗ ಗೊತ್ತಿರಲಿಲ್ಲ ಇವಾಗೆಲ್ಲ ಗೊತ್ತಾಗ್ತಾ ಇದೆ ಏಕೆ ಉಪ್ವಾಸ ಮಾಡ್ತಾ ಇದ್ರು ಹಬ್ಬ ಹರಿ ದಿನ ಅಂತ ಅಂದ್ಬಿಟ್ಟು ಏಕೆ ಮಾಡ್ತಾ ಇದ್ರು ಅದರಿಂದ ಲಾಭಗಳೇನು ಅಂತ ಅನ್ನೋದು ಈಗೀಗ ಅರಿವಾಗ್ತಿದೆ ಆಗಿನ ಕಾಲ್ದಲ್ಲಿ ನಮಗೆಲ್ಲಾ ಯಾವ ಥರ ಮಾಡಿಸ್ತಾ ಇದ್ರು ಅದ್ರಿಂದ ಅನುಕೂಲಗಳೇನು ಅಂತ ನಮಗೆ ಗೊತ್ತಾತಿರ್ಲಿಲ್ಲ ಅವ್ರು ಏನು ಮಾಡಿಸ್ತಾರೆ ಅಷ್ಟೇ ನಮ್ಗೆ ಗೊತೈತಾ ಇತ್ತು ಇವಾಗ ಅರ್ಥ ಆಗ್ತೈತೆ ಯಾರು ಯಾಕೆ ಆ ಥರ ಮಾಡ್ತಾ ಇದ್ರು ಏನಕ್ಕೆ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಹತ್ತು ನಿಮಿಷ ನಾವು ಅದ್ರ ಬಗ್ಗೆ ಇದು ಮಾಡ್ದಾಗ ಓ ಇದಕ್ಕೆ ಮಾಡ್ತಾ ಇದ್ದರು ಅಂತ ಅಂದ್ಬಿಟ್ಟು ಅರ್ಥ ಆಗುತ್ತೆ ಈ ಯುಗಾದಿ ಹಬ್ಬದಾಗೆ ಎಣ್ಣೆ ಹಚ್ಚಿ ಎಲ್ಲ ಇದು ಮಾಡ್ತಾ ಇದ್ದರು ಅದು ಉಷ್ಣಾಂಶ ಇದು ಮಾಡುತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿರ್ಲಿಲ್ಲ ಇವಾಗ ನಮ್ಗೆ ಗೊತ್ತಾಗುತ್ತೆ ಹಳೆ ಕಾಲದಲ್ಲಿ ಅಜ್ಜಿ ಅವ್ರೆಲ್ಲರೂ ಅದಕ್ಕೆ ಅವರು ಗಟ್ಟಿಗಿರ್ತ ಇದ್ರು ನಮ್ಮ ಅಜ್ಜಿಯೇ ತುಂಬಾನೇ ಗಟ್ಟಿ ಇದ್ರು ಅವ್ರು ನೂರಾ ಒಂದು ವರ್ಷ ಏನೋ ಬದುಕಿದ್ರು ನೂರಾ ಆರು ವರ್ಷ ಬದುಕಿದ್ರು ಅವ್ರು ತೊಗೊಂಡಿದ್ರು ಅವ್ರಿಗೆ ಇಂಥ ದಿನವೇ ಸಾವು ಅಂತ ಅಂದ್ಬಿಟ್ಟು ಅವ್ರ್ಗೆ ಅರಿವು ಆಗಿತ್ತು ಆ ಮಟ್ಟಕ್ಕೆ ಅವ್ರು ಭಕ್ತಿಯಲ್ಲಿ ವಿಲೀನವಾಗಿದ್ರು ಅದರಿಂದ ಅವ್ರ್ಗೆ ಗೊತ್ತಾಯ್ತು ಅದಕ್ಕೆ ದೇವ್ರ ವಿಚಾರದಲ್ಲಿ ಒಂದು ದೃಢ ಇರಬೇಕು ಅಂತ ಅಂದ್ಬಿಟ್ಟು ಅರ್ಥ ಆಯ್ತು ಅವಾಗಿಂದ ನಾನು ದೇವ್ರ ಮೇಲೆ ತುಂಬಾನೇ ನಂಬಿಕೆ ಇಟ್ಟೆ ನಮ್ಮ ಅಜ್ಜಿ ಇದು ಮಾಡ್ತಾ ಇದ್ರು ಅಂಥೇಳ್ಬಿಟ್ಟು ನಮ್ಮ ತಂದೆನು ಅದೇ ಮಾತು ಹೇಳ್ತಾ ಇದ್ದಾರೆ ನಮ್ಮ ತಾಯಿ ಅಂಗಡಿ ಇಟ್ಕೊಂಡೋರೆ ಅಲ್ಲಿ ಬಿಜ್ನೆಸ್ ಇರೋದ್ರಲ್ಲಿ ಚೆನ್ನಾಗಿ ಆಗುತ್ತೆ ನಮ್ಮ ಅಣ್ಣ ಪ್ಲೋರ್ ಮಿಲ್ ಹಾಕ್ಕೊಂಡಿದ್ದಾನೆ ನಮ್ಮ ಅಪ್ಪ ವ್ಯವಸಾಯ ಮಾಡ್ತಾರೆ ನಾವು ಹಸು ಸಾಗಾಣಿಕೆ ಮಾಡ್ತೀವಿ ನಮ್ಮ ಮಕ್ಕಳು ಇಲ್ಲೇ ಸ್ಕೂಲ್ಗೆ ಹೋಗ್ತಾರೆ ಅವ್ರುನೂ ಎಜುಕೇಷನ್ ಮಾಡ್ತಾ ಇದ್ದಾರೆ